ಹಲೋ ಹ್ಞೂ ಹ್ಞೂ ಹೌದು ಮೇಡಮ್ ಹೇಳಿ ಹಾಂ ಏನೇನು ಬೇಕು ನಮ್ಮಲ್ಲಿ ಬಿರ್ಯಾನಿ ಇದೆ ಚಿಕನ್ ಬಿರ್ಯಾನಿ ಇದೆ ಮಟನ್ ಬಿರ್ಯಾನಿ ಇದೆ ಬೀಫ್ ಬಿರ್ಯಾನಿ ಇದೆ ಮತ್ತೆ ಚಿಕನ್ ಕರಿ ಫ ಮಟನ್ ಕರಿ ಫಿಶ್ ಕರಿ ಇದೆಲ್ಲ ಇದೆ ನಿಮಗೆ ಹಾಂ ಮಿ

ಹ್ಞೂ

ಹ್ಞೂ ಹ್ಞೂ

ಹ್ಞೂ ಆಯಿತು ಹಾಂ ತಿಂಡಿ ಗುಲಾಬ್ ಜಾಮೂನಿದೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಫುಡ್ಡನ್ನು ಬೇಕಾ ಮೇಡಮ್ ಹ್ಞೂ ಐಸ್ ಕ್ರೀಮಲ್ಲಿ ಯಾವ ಫ್ಲೇವರ್ ಬೇಕು ಐಸ್ ಕ್ರೀಮಲ್ಲಿ ಯಾವ ಫ್ಲೇವರ್ ಬೇಕು ಹ್ಞೂ ಹ್ಞೂ ಹ್ಞೂ ಎಲ್ಲಾ ಸೇರಿ ಏಯ್ಟ್ ತೌಸಂಡ್ ಆಗುತ್ತೆ ಎಂಟು ಸಾವಿರ ಆಗುತ್ತೆ ಮೇಡಮ್

ಹ್ಞೂ ಹ್ಞೂ ಹಾಂ ಯಾವಾಗ ಬೇಕು ಮೇಡಮ್ ಆರ್ಡ್ರ್ ಹಾಂ ಹಾಂ ಆಯ್ತು ಮೇಡಮ್

ಹ್ಞೂ ಆಯಿತು ಮೇಡಮ್ ಹಾಂ ಹಾಂ ಎಲ್ಲ ಒಳ್ಳೆ ಇದೆ ಅಂದರ್ ಬಾಹರ್ ಅಂದರೆ ಮೈಸೂರಿಗೆ ಫೇಮಸ್ ಮೇಡಮ್ ಎಲ್ಲ ಚೆನ್ನಾಗೆ ಐತೆ ಐಟಮ್ಸ್ ಟೇಸ್ಟ್ ಮಾಡಿ ನೀವು ಹ್ಞೂ ಟೇಸ್ಟ್ ಮಾಡಿ ಒಂದುಸತಿ ಇನ್ನೊಂದು ಸರ್ತಿ ನೀವೆ ಕೇಳ್ತಿರಾ ಹ್ಞೂ ಹಾಂ ಆಯಿತು ಮೇಡಮ್ ಹ್ಞೂ ಆಯಿತು